ಇಂದಿನ ಶಿಕ್ಷಣ ವ್ಯವಸ್ಥೆಯು ಸಂಪೂರ್ಣವಾಗಿ ಹದಗೆಟ್ಟಿದೆ ಗುಣಮಟ್ಟ ಕುಸಿದುಹೋಗಿದೆ ಎಂಬ ಅಭಿಪ್ರಾಯ ಎಲ್ಲೆಡೆಯಲ್ಲಿ ಮೂಡಿಬರುತ್ತಿದೆ ಇಂದಿನ ನಮ್ಮ ಶಿಕ್ಷಣ ಲಕ್ಷಾವಧಿ ಪದವೀಧರರನ್ನು ತಯಾರಿಸುವ ಕಾರ್ಖಾನೆಯಾಗಿದೆ ವಿದ್ಯಾಕೇಂದ್ರಗಳು ವಾಣಿಜ್ಯ ಕೇಂದ್ರಗಳಾಗಿವೆ ಶಿಕ್ಷಣದಿಂದ ವ್ಯಕ್ತಿ ಸ್ವಾವಲಂಬಿಯಾಗಿ ಬಾಳಲು ಸಾಧ್ಯವಾಗುತ್ತಿಲ್ಲ ವಿಕಾಸಕ್ಕೆ ಪೂರಕವಾಗಿಲ್ಲ ಇದಕ್ಕೆ ಅನೇಕ ಕಾರಣಗಳಿವೆ ನಮ್ಮ ಪಠ್ಯಕ್ರಮ ಪಠ್ಯಪುಸ್ತಕಗಳು ದೋಷಪೂರಿತವಾಗಿದೆ ನಿರಾಸಕ್ತವಾಗಿದೆ ಶಿಕ್ಷಕರು ಅಸಮರ್ಥರಾಗಿದ್ದಾರೆ ಅವರಲ್ಲಿ ವಿಷಯ ಜ್ಞಾನದ ಕೊರತೆ ಇದೆ ಕಾರ್ಯದಕ್ಷತೆ ಪ್ರಾಮಾಣಿಕತೆ ಅಧ್ಯಯನದ ಕೊರತೆ ಅವರಲ್ಲಿ ಕಂಡುಬರುತ್ತದೆ ಅವರು ಶಿಕ್ಷಕರಾಗಲು ಅಪಾರ ಹಣ ವ್ಯಯಮಾಡಬೇಕಾಗುತ್ತದೆ ಆದ್ದರಿಂದ ತಮ್ಮ ವೃತ್ತಿಯಲ್ಲಿ ಅವರಿಗೆ ಆಸಕ್ತಿ ಇಲ್ಲದಾಗಿದೆ ಪ್ರವ್ ಪರೀಕ್ಷಾ ಪದ್ಧತಿ ದೋಷಪೂರ್ಣಕವಾಗಿದೆ ನಕಲು ಮಾಡುವ ಪ್ರವೃತ್ತಿ ಹೆಚ್ಚಾಗುತ್ತಾ ನಡೆದಿದೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇದು ಮಾರಕವಾಗಿದೆ ಖಾಸಗಿ ತರಬೇತಿ ಸಾಂಕ್ರಾಮಿಕ ರೋಗದಂತೆ ಹರಡುತ್ತಿದೆ ಅನೇಕ ಕೋಚಿಂಗ್ ಕ್ಲಾಸ್ಗಳು ಹಣಗಳಿಸುವ ಕೇಂದ್ರಗಳಾಗಿ ಮಾರ್ಪಟ್ಟಿದೆ ಗುಣಮಟ್ಟದ ಬಗ್ಗೆ ಪಾಲಕರು ಹೆಚ್ಚಿನ ವಿಚಾರ ಮಾಡುವುದಿಲ್ಲ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ಆಸಕ್ತಿ ಹೊಂದಿಲ್ಲ ದೂರದರ್ಶನ ಸಿನಿಮಾ ದುಶ್ಚಟಗಳು ಅವರನ್ನು ಅಡ್ಡದಾರಿಗೆ ಎಳೆಯುತ್ತಿದೆ ಆದ್ದರಿಂದ ನಮ್ಮ ಶಿಕ್ಷಣ ಪದ್ಧತಿ ಸುಧಾರಿಸಬೇಕಾದರೆ ಎಲ್ಲ ರಂಗದಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳ ಅಗತ್ಯವಿದೆ ಇದು ನಮ್ಮ ಭಾರತದಲ್ಲಿರುವ ಶಿಕ್ಷಣ ವ್ಯವಸ್ಥೆಯಾಗಿದೆ ಇನ್ನು ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಇವತ್ತು ಜಗತ್ತಿನಲ್ಲಿ ಅತ್ಯುತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ಹೊಂದಿದ ದೇಶ ಫಿನ್ಲ್ಯಾಂಡ್ ಆಗಿದೆ ಅಲ್ಲಿ ಒಂದು ಮಗುವಿಗೆ ಒಂಬತ್ತು ವರ್ಷದವರೆಗೆ ಉಚಿತ ಶಿಕ್ಷಣವನ್ನು ಕಲ್ಪಿಸಲಾಗುತ್ತದೆ ಅಲ್ಲಿ ವಿಪರೀತ ಪಠ್ಯಪುಸ್ತಕಗಳು ಹೋಮ್ವರ್ಕ್ ಪರೀಕ್ಷೆಗಳು ಆ ದೇಶದಲ್ಲಿ ಇಲ್ಲ ಅಲ್ಲಿ ರ್ಯಾಂಕ್ ಪಡೀಬೇಕು ಎನ್ನುವ ಒತ್ತಡ ಇಲ್ಲ ಬೇರೆ ದೇಶಗಳಲ್ಲಿ ಶಿಕ್ಷಕರು ಸಂಬಳಕ್ಕಾಗಿ ಮಾತ್ರ ದುಡಿಯುವುದಿಲ್ಲ ಬದಲಾಗಿ ಮಕ್ಕಳ ಭವಿಷ್ಯಕ್ಕಾಗಿ ದುಡಿಯುತ್ತಾರೆ ಇನ್ನು ಅಲ್ಲಿ ಅಂಕಕ್ಕೆ ಹೆಚ್ಚು ಮಹತ್ವ ಇಲ್ಲ ಅಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಮತ್ತು ಅಲ್ಲಿ ಮಕ್ಕಳು ಶಾಲಾ ಕೊಠಡಿಯಲ್ಲಿ ಕಲಿಯುದಕ್ಕಿಂತ ಹೊರಗಡೆ ಹೆಚ್ಚು ಕಲಿಯುತ್ತಾರೆ ಮತ್ತು ಕೊರತೆ ಎಂದರೆ ಇಲ್ಲಿನ ಶಾಲೆಗಳಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇರುತ್ತದೆ ಅಂದರೆ ಕಂಪೂಟರ್ನಂತಹ ಉಪಕರಣಗಳು ಎಲ್ಲ ಶಾಲೆಗಳಲ್ಲಿ ದೊರೆಯುವುದಿಲ್ಲ ಮತ್ತು ಇಲ್ಲಿನ ಶಿಕ್ಷಕರು ಹೆಚ್ಚಿನ ಜ್ಞಾನವನ್ನು ಹೊಂದಿರುವುದಿಲ್ಲ ಹಾಗಾಗಿ ಮಕ್ಕಳೂ ಕೂಡ ಅಲ್ಪ ಸ್ವಲ್ಪ ಜ್ಞಾನವನ್ನು ಕಲಿಯುತ್ತಾರೆ ಮತ್ತು ವಿದೇಶದಲ್ಲಿ ಮಕ್ಕಳು ಪಠ್ಯದ ಜೊತೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗಿಸುತ್ತಾರೆ